ಹಲೋ ಹಾಂ ಮೇಡಮ್ ಶಾಸ್ತ ಜ್ಯುವೆಲರ್ಸಿಂದ ಕಾಲ್ ಮಾಡ್ತಾ ಇರೋದು ಹಾಂ ಮೇಡಮ್ ನಮ್ಮದರಲ್ಲಿ ಆ್ಯಂಟಿಕ್ ಪೀಸ್ ಜ್ಯುವೆಲರಿ ಇದೇ ತುಂಬ ಚೆನ್ನಾಗಿದೆ ಸ್ಟೋನ್ ವರ್ಕ್ ಇದೆ ಸೈಡು ನಮಗೆ ಬೇಕಾಗಿರುವಂಥ ನೆಕ್ ಪೀಸ್ ನೆಕ್ಕಿಗೆ ಅಂತಾನೆ ಸೂಟಬಲ್ ಆಗಿರುವಂಥ ಒಂದು ನೆಕ್ಲೇಸ್ ಇದೆ ಬಟ್ ತುಂಬ ಚೆನ್ನಾಗಿದೆ ಚೈನ್ ಬಂದುಬಿಟ್ಟು ಅದು ನಿಮಗೆ ರೌಂಡ್ ಶೇಪಲ್ಲಿ ಏನು ಆರ್ಟ್ ಸಿಂಬಲೆಲ್ಲ ಬರುತ್ತಲ್ಲ ಆ ಥರ ಬರುತ್ತೆ ತುಂಬ ಚೆನ್ನಾಗಿದೆ ಮೇಡಮ್ ಈ ಒಂದು ನೆಕ್ಲೇಸು ನಿಮಗೆ ನಾವು ಇದನ್ನು ಎಷ್ಟು ಪೀಸ್ ಬೇಕಾದರೂನು ಕಳಿಸ್ಕೊಡ್ತೀವಿ ಇದು ತುಂಬ ಕಸ್ಟಮರಿಗೆ ತುಂಬ ಎಲ್ಲ ಕಸ್ಟಮರ್ಸನ್ನೂ ನಾವು ಇದನ್ನ ಇದನ್ನೇ ಕೊಂಡ್ಕೊಳ್ತಾ ಇದ್ದಾರೆ ನೋಡಿ ಮೇಡಮ್ ಪರ್ಚೇಸಿಂಗ್ ಮಾಡೋದಿದ್ರೆ ಈ ರೀತಿದು ಒಂದು ಪರ್ಚೇಸ್ ಮಾಡ್ಬೋದು ಎಷ್ಟು ಬೇಕಾದರೂನು ತಗೊಳ್ಬೋದು ಇದು ನಮಗೆ ನಿಮ್ಗೆ ಬಂದುಬಿಟ್ಟು ಇದು ಅಲ್ಲ ಗ್ರಾಮ್ಗೆ ಆರು ಸಾವಿರ ರೂಪಾಯಿ ಆಗುತ್ತೆ ಇನ್ನು ಇದು ಇಪ್ಪತ್ತೇಳು ಗ್ರಾಮ್ ಬರುತ್ತೆ ತುಂಬ ಚೆನ್ನಾಗಿದೆ ಎಲ್ಲ ರೀತಿನೂ ನಿಮಗೆ ಎಲ್ಲ ಫಂಕ್ಷನ್ ವೇರ್ ಆಗಲಿ ನಿಮ್ಮ ವೆಡ್ಡಿಂಗ್ ವೇರ್ ಆಗಲಿ ಪ್ರತಿಯೊಂದಕ್ಕೂನು ಇದನ್ನು ನೀವು ಯೂಸ್ ಮಾಡ್ಕೊಬೋದು ನೋಡಿ ಮೇಡಮ್ ನೀವೇನಾದರೂ ಪರ್ಚೇಸ್ ಮಾಡ್ತೀರಾ ಎಸ್ ಮೇಡಮ್ ಹೌದು ಹೌದು ಇದಕ್ಕೆ ಮೇಡಮ್ ಇದಕ್ಕೆ ಓಲೆ ನಿಮಗೆ ಓ ಮೈ ಬರೋಲ್ಲ ಸಿಂಪಲ್ಲಾಗಿ ಒಂದು ನೆಕ್ಲೇಸ್ ಬರುತ್ತೆ ಅದು ನಿಮಗೆ ಹೊರಗಡೆ ನೀವು ಸ್ಯಾರಿ ವೇರ್ ಮಾಡಿದ್ರೆ ಗ್ರ್ಯಾಂಡ್ ಲುಕ್ ಕಾಣುತ್ತೆ ಡ್ರಸ್ ವೇರ್ ಮಾಡಿದ್ರೆ ಸಿಂಪಲ್ ಲುಕ್ ಕಾಣುತ್ತೆ ನೀವು ಹೇಗೆ ವೇರ್ ಮಾಡ್ತೀರ ಅದ್ರ ಮೇಲೆ ನಿಮಗೆ ಗ್ರ್ಯಾಂಡಾಗಿ ಲುಕ್ ಕೊಡುತ್ತೆ ಅದು ಸಿಂಪಲ್ಲಾಗಿ ಅಟ್ರ್ಯಾಕ್ಶನ್ ಆಗಿದೆ ಮುತ್ತುಗಳ ಜೊತೆ ಸೇರ್ಕೊಂಡಿರುವಂಥ ಒಂದು ನೆಕ್ಲೇಸ್ಸು ಆ್ಯಂಟಿಕ್ ಪೀಸ್ ಜ್ಯುವೆಲರಿ ಅಂತ ಹೇಳಿಬಿಟ್ಟು ಇದಕ್ಕೆ ನಾವು ಹೊರಗಡೆ ಹೈದರಾಬಾದಿಂದ ಎಲ್ಲ ನಾವು ಇದಕ್ಕೆ ಸ್ಟೋನ್ ವರ್ಕ್ ಮಾಡ್ಸಿದ್ದೀವಿ ತುಂಬ ಚೆನ್ನಾಗಿದೆ ಇದಕ್ಕೆ ಹೌದು ಸ್ಟೋನ್ ವರ್ಕ್ ಸ್ಟೋನ್ ವರ್ಕ್ ಜುವೆಲರಿ ಇದನ್ನು ನೀವು ವಾಟ್ಸ್ಆ್ಯಪ್ಗೆ ನಾನು ನಿಮಗೆ ಸೆಂಡ್ ಮಾಡ್ತೀನಿ ನೋಡಿ ಇದು ತುಂಬ ಚೆನ್ನಾಗಿದೆ ಜುವೆಲರಿ ಹಲೋ ಓಕೆ ಓಕೆ ಮೇಡಮ್ ಬನ್ನಿ ಮೇಡಮ್ ತಗೋಳೋರಂತೆ ಓಕೆ ಓಕೆ ನಿಮ್ಮ ವಾಟ್ಸ್ಆ್ಯಪ್ ನಂಬರಿಗೆ ನಾನು ಸೆಂಡ್ ಮಾಡ್ತೀನಿ ಓಕೆ ಮೇಡಮ್ ಬನ್ನಿ ತ್ಯಾಂಕ್ ಯು ಮೇಡಮ್